ಕೃಷಿಯು ಸಂಪೂರ್ಣವಾಗಿ ಹವಾಮಾನ ಮೇಲೆ ನಿಂತಿದೆ ಯಾಕೆಂದರೆ ಮಳೆ ಬಂದರೆ ಭೂಮಿ ಉಳ್ಳಬೌದು ಉಳ್ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ರೈತರು ಹಲವಾರು ತೊಂದರೆಗಳನ್ನು ಪಡುತ್ತಿದ್ದಾರೆ ಮಳೆ ಈ ಕಾಲಕಾಲಕ್ಕೆ ಬರಲಾರದೆ ಅವರು ಬೆಳೆಯನ್ನು ಬೆಳೆಯಲು ಲ್ಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ಒಂದು ಗಿಡ ಅಥವಾ ಒಂದು ಏನಾದರೂ ಬೆಳೆ ಜೀವ ಇರುವ ಪ್ರಾ ಗಿಡವನ್ನು ಬೆಳೆಯಬೇಕೆಂದರೆ ನೀರು ಖಚಿತವಾಗಿ ಇರಬೇಕು ಮನುಷ್ಯನ್ಗೆ ಹೇಗೆ ನೀರಿರಬೇಕೋ ಹಾಗೆ ಗಿಡ ಗಿಡಗಳು ಸಸಿಗಳನ್ನು ಬೆಳೆಸಲು ನೀರು ಇರಲೇಬೇಕು ನೀರು ಅದಕ್ಕೆ ಹವ್ಮಾನದ ಮೇಲೆ ಕೃಷಿಯು ಭಾಳ ಡಿಪೆಂಡೆಂಟ್ ಆಗಿದೆ ಯಾಕೆಂದರೆ ಗಿ ಅದು ನೀರಿದ್ದರೆ ಗಿಡವು ಚೆನ್ನಾಗಿ ಬೆಳೆಯುತ್ತದೆ ಹಾಗಾಗಿ ಆ ಮಳೆ ಬರ್ಲಿಲ್ಲ ಅಂದರೆ ಗಿಡಗಳು ಬೆಳೆಯುವುದಿಲ್ಲ ಹಾಗೆ ಈಲ್ಡ್ ಕೂಡ ಬರುವುದಿಲ್ಲ ನಾವು ಬಿತ್ತಿದ್ದು ಎಲ್ಲ ವೇಸ್ಟ್ ಆಗ್ಬಿಡುತ್ತದೆ ರೈತರಿಗೆ ಲಾಸ್ ಆಗಿಬಿಡ್ತದೆ ಹಾಗಾಗಿ ಹಲವು ಹಲವಾರು ರೈತರು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇದಕ್ಕೆ ಸೂಕ್ತವಾದ ಪರಿಣಾಮಗಳು ಸರ್ಕಾರವು ಇನ್ನೂ ತಂದಿಲ್ಲ ತರಲು ಪ್ರಯತ್ನಪಡುತ್ತಿದ್ದಾರೆ ಯಾಕೆಂದರೆ ಹವಮಾನ ಯಾರ ಕೈಯಲ್ಲೂ ಇಲ್ಲ ನಮ್ಮ ಕೈಯಲ್ಲೂ ಇಲ್ಲ ಯಾರ ಕೈಯಲ್ಲೂ ಇಲ್ಲ ಅದು ಈಗಾಲ ಕಾರ್ಣವೂ ನಾವೇ ಮನ್ಷ್ಯರೇ ಹಾಗಾಗಿ ಅದು ಬೆಳೆದ ಬೆಳೆ ಮಳೆ ಇಲ್ಲದೆ ಹಾಳಾಗಿದ್ದರೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಗಳು ಇರ್ತವಲ್ಲ ಅಂಥವು ಹಾಕಬೇಕು ಹಾಕಿದರೆ ಏನಾದರೂ ನಮಗೆ ಒಂದು ಚೂರು ಲಾ ಲಾ ಪೂರಾ ಲಾಸ್ ಆಗ ಆಗೋದ್ ಬದಲು ಅರ್ಧ ಲಾಸ್ ಆಗಿ ಅರ್ಧರೂ ಉಳಿತದೆ ಮತ್ತು ನಮಗೆ ಜೀವನ ಮಾಡಕ್ಕೆ ಹೆಲ್ಪ್ ಆಗ್ತದ ಇಲ್ಲಾಂದರೆ ಅದೂ ಇಲ್ಲ ಇದೂ ಇಲ್ಲ ಅಂದರೆ ನಾವು ಪೂರಾ ಲಾಸ್ದಾಗೆ ಹೋಗ್ಬಿಡ್ತಿವಿ ಶಾರ್ಟ್ ಡ್ಯೂರೇ ಡ್ಯೂರೇಷನ್ ಕ್ರಾಪ್ಗಳು ಹಾಕಿ ಬೆಳೆಸಬೇಕು ಯಾಕೆ ನೀ ಯಾಕಂದರೆ ನೀರು ಇದ್ದೋರು ಮಳೆ ಮೇಲೆ ಡಿಪೆಂಡ್ ಆಗ್ಲಾರ್ದೆ ಹೊಲ್ಗಳಲ್ಲಿ ಬೋರ್ವೆಲ್ಲ ಮತ್ತು ಹೊಳಿ ಇಂಥವೆಲ್ಲ ಸಮೀಪ್ ಇದ್ದರೆ ಅಲ್ಲಿಂದ ಪೈಪ್ಲೈನ್ ಅಥವಾ ಮೋಟರು ಹೊಲ್ದಲ್ಲಿ ಬೋರ್ ಹಾಕ್ಸಿ ಬೆಳಿತಾರೆ ಅದಕ್ಕೆ ಬೋರೂ ಈ ಪೈಪ್ಲೈನು ಎಲ್ಲ ರೈತರಿಂದ ಸಾಧ್ಯವಿಲ್ಲ ಆಗೋರ ಕೈಲಿ ಆಗಿರ್ತದೆ ಇಲ್ಲ ಅಂದರೆ ಪೂರಾ ಮಳೆ ಮೇಲೆ ನಿಂತಿರ್ತಾರೆ ಎಲ್ಲ ರೈತರು ಮಳೆ ಕರೆಕ್ಟ್ ಟೈಮಿಗೆ ಬ ಬಿತ್ತನೆ ಮಾಡೋ ಟೈಮಿಗೆ ಬರ್ಲಿಲ್ಲ ಅಂದರೆ ಅವರು ಈ ಹೊಲ ಇದ್ರೂನೂ ವೇಸ್ಟ್ ಆಗ್ಬಿಡ್ತದೆ ಅವ್ರ ಕೈಲಿ ಬೆಳೆದು ಆಗಲ್ಲ ಏನಿಲ್ಲ ಫಾರ್ ಎಕ್ಸಾಂಪಲ್ ಈಗ ರೆಡ್ ಗ್ರಾಮ್ ಸೋ ಮಾಡಬೇಕಂದ್ರೆ ಜೂನ್ ಜೂಲೈ ಒಳಗೆ ಸೋ ಮಾಡಬೇಕು ಅದಾಗಣ ಬರಲ್ಲ ಅದೇ ಟೈಮಿಗೆ ಕರೆಕ್ಟು ನಾವೆಲ್ಲ ಹೊಲ ಎಲ್ಲ ಘಳೆ ಎಲ್ಲ ಹೊಡ್ಡು ರೆಡಿ ಮಾಡಿದ ಮ್ಯಾಲೆ ಈಗ ಬೀಜ ಬಿತ್ತಕ್ಕಿಂತ ಮೊದಲು ಒಂಚೂರು ಮಳೆ ಅದು ಬಂತಂದ್ರೆ ನೀರಿನಂಶ ಹಿಡಿದುಕೊಂಡು ಮೊಳಕೆ ಒಡೀತವೆ ಇಲ್ಲ ಅಂದರೆ ಅವು ಬೀಜಗಳು ಒಳಗೇ ಕೊಳೆತು ಲಾಸ್ ಆಗ್ಬಿಡ್ತವೆ ರೈತರು ಇದು ಈ ಸಮಸ್ಯೆ ಭಾಳ ಎದುರಿಸ್ತಾ ಇದ್ದಾರೆ ರೈತರು ಅದಕ್ಕೆ ನಾವು ಈಗಿನ ರೈತ ರೈತ ವಿಜ್ಞಾನಿಗಳು ಅವ್ರ ಅವರ ಬಳಿ ನಾವು ಸಲಹೆ ಕೇಳಬೇಕು ಹೀಗಾದರೆ ಏನು ಮಾಡಬೇಕು ಈಗ ಈ ಬೆಳೆ ಲಾಸ್ ಆದರೆ ಇದರ ಬದಲು ನಾವು ಯಾವ ಕ್ರಾಪ್ ಹಚ್ಚಬೇಕು ಹಚ್ಚಿದರೆ ಅದರಿಂದ ನಮಗೆ ಏನೇನು ಫಟಿಲೈಝರ್ಸು ಅಥವಾ ಪೆಸ್ಟಿಸೈಡ್ಸು ಇಂಥವು ಏನಿರ್ತವಲ್ಲ ಅಂಥವು ಹೊಡ್ಕೊಬೇಕು ಹೊಡ್ದ್ರ ನಮಗೂ ಲಾಸ್ ಆಗೋದು ಪೂರಾ ಲಾಸ್ ಆಗಲಿಕ್ಕಿಲ್ಲ ಒಂದು ಸ್ವಲ್ಪರೆ ಲಾಸ್ ಆಗಿ ನಾವು ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಉಳ್ದಿರ್ತದೆ ಅದ್ರ ಬದಲು ಪೂರಾ ಹೊಲ ಏನೂ ಬಿತ್ತಲಾರ್ದೆ ಅದು ಮಾಡಿದ್ರೆ ಈ ಕಡೆ ಲಾಸೂ ಲಾಸು ಲಾಸ್ ಲಾಸ್ದಾಗ ಅಂದರೆ ಪೂರಾ ಲಾಸ್ ಆಗೇ ಉಳ್ದುಬಿಡ್ತಿವಿ ಅದಕ್ಕೇ ಇಷ್ಟು ಹೇಳಿ ಬಿಟ್ಬಿಡ್ತೀವಿ ನಾವು